ಲಾಕ್ಡೌನಲ್ಲಿ ನಾನು ಏನ್ ಮಾಡ್ತಾಯಿದ್ದೆ ಅಂದರೆ ಕೆಲವು ತಿಂಡಿಗಳನ್ನು ತಿನಿಸುಗಳನ್ನು ಮಾಡುವುದು ಅದನ್ನು ಹೇಗೆ ರುಚಿಯಾಗಿರುತ್ತಾ ಅಂತ ಬೇರೆಯವರಿಗೆ ಕೊಟ್ಟು ನೋಡೋದು ಆ ಥರಯೆಲ್ಲ ಮಾಡ್ತಾಯಿದ್ದೆ ಫಸ್ಟ್ ಫಸ್ಟು ಒಂದು ತಿಂಡಿ ಅಂದರೆ ರವೆ ಉಂಡೆ ಮಾಡೋದು ರವೆ ಉಂಡೆ ನಾನು ಹೇಗೆ ಮಾಡಿದೆ ಅಂದರೆ ರವೆಯನ್ನು ಚೆನ್ನಾಗಿ ಹುರಿದು ಬಿಟ್ಟು ಹಾಲನ್ನು ಕಾಯಿಸಿ ಅದಕ್ಕೆ ಗೋಡಂಬಿ ದ್ರಾಕ್ಷಿ ಇವೆಲ್ಲನು ಹಾಕಿ ನಿ ಬಾಣಲೆಯಲ್ಲಿ ಹುರ್ದು ಬಿಟ್ಟು ರವೆಯೂ ಹುರ್ದು ಸಪ್ರೇಟಾಗಿ ಮಡಿಕೊಂಡ್ಬಿಡಬೇಕು ಆಮೇಲೆ ಗೋಡಂಬಿ ದ್ರಾಕ್ಷಿ ತುಪ್ಪ ಇವೆಲ್ಲವೂ ಸೇರ್ಸಿಬಿಟ್ಟು ಹಾಲಿಗೆ ಹಾಕಿ ನಂತರ ಇದನ್ನು ಏನು ಮಾಡಬೇಕಪ್ಪಾ ಅಂದರೆ ರ ಹಾಲನ್ನು ಚೆನ್ನಾಗಿ ಕಾಯಿಸ್ಬಿಟ್ಟು ಆ ರವೆಯ ಅದರೊಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಆಮೇಲೆ ಆ ಗೋಡಂಬಿ ದ್ರಾಕ್ಷಿ ಆ ಎಲ್ಲಾ ಬ ತುಪ್ಪದಲ್ಲಿ ಹುರಿದಿರೋದ್ನ ಎತ್ತಿ ಅದರೊಳಗಡೆ ಹಾಕಿ ಅದು ಚೆನ್ನಾಗಿ ಬಿಸಿಯಾಗಿರ್ಬೇಕಾದ್ರೆ ಉಂಡೆ ಉಂಡೆ ಕಟ್ಟಿದ್ರೆ ಚೆನ್ನಾಗಿರ್ತೆ ರವೆ ಉಂಡೆ ಅದನ್ನು ನಾ ತಿಂದು ನೋಡಿದಾಗ ಚೆನ್ನಾಗಿ ಕ್ರಿಸ್ಪಿಯಾಗಿ ಇರ್ತಾಯಿತ್ತು ರವೆ ಉಂಡೆ ನೆಕ್ಸ್ಟ್ ಏನಪ್ಪಾ ಅಂದರೆ ಪಾಲ್ಗೊವ ಮಾಡಿದ್ದೋ ಮನೆಯಲ್ಲೇ ಪಾಲ್ಗೊವ ನಮ್ಮ ಮನೆಯಲ್ಲಿ ಹಸು ಇದೆ ಅದರಲ್ಲಿ ಹಾಲನ್ನ ಒಳ್ಳೆಯ ಹಸು ಹಾಲನ್ನ ಇಸ್ಕೊಂಡ್ಬಂದು ಅದನ್ನು ಚೆನ್ನಾಗಿ ಕಾಯಿಸಿ ಅದರಲ್ಲಿಂದ ಬರುವಂಥ ಕೆನೆಯ ತೆಗ್ದು ಅದನ್ನು ತೆಗ್ದು ಚೆನ್ನಾಗಿ ಆ ಹಾಲ್ದು ನೀರೆಲ್ಲ ಫುಲ್ ಹಿಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಚೆನ್ನಾಗ್ ಮಾಡ್ಕೊಬೇಕು ಅದನ್ನು ಇನ್ನೊಂದು ಬಾಂಡಲಿಯಲ್ಲಿ ಸಕ್ಕರೆ ಪಾಕವನ್ನ ತೆಗೆದುಬಿಟ್ಟು ಸಕ್ಕರೆ ಪಾಕನ ಅದು ಒಂದು ಸ್ವಲ್ಪ ಕೈ ಅಂಟುವಷ್ಟು ಸಕ್ಕರೆ ಪಾಕನ ಹಿಡಿದ್ಬಿಟ್ಟು ನೆಕ್ಸ್ಟು ಸಹ ಉಂಡೆ ಕಟ್ಟಿರೋವಂಥ ಹಾಲು ಕೆನೆಗಳನ್ನು ಲೈಟಾಗಿ ಎತ್ತಿ ಎತ್ತಿ ಅದನ್ನು ಸಕ್ರೆ ಪಾ ಅದನ್ನು ಆಫ್ ಮಾಡಿಬಿಟ್ಟು ಅದರೊಳಗಡೆ ಬಿಟ್ಟರೆ ಅದೊಂದು ಸ್ವಲ್ಪ ಒಂದು ಟು ಮಿನಿಟ್ಸ್ ಕಾಯೋ ತನಕ ಬಿಟ್ಟು ಆಮೇಲೆ ತೆಗೆದ್ರೆ ಪಾಲ್ಗೊವ ರೆಡಿ ಆಗಿರುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ತಿಂದು ನೋಡಿದ್ರೆ ಸಕ್ಕತ್ತಾಗಿರುತ್ತೆ ಮತ್ತು ಇನ್ನೊಂದು ರೆಸಿಪಿ ಅಂದರೆ ಏನಪ್ಪಾ ಅಂದರೆ ಬಿರಿಯಾನಿ ಮಾಡಿದ್ದೋ ನಾವು ಮನೆಯಲ್ಲಿ ಬಿರಿಯಾನಿ ಚಿಕನ್ ಬಿರಿಯಾನಿ ಅಂದರೆ ಟೇಸ್ಟಾಗಿರುತ್ತೆ ಚಿಕನ್ ಬಿರಿಯಾನಿ ಸೂಪರಾಗಿರುತ್ತೆ ಅದನ್ನು ಮಾಡೋದು ಹೇಗೆ ಅಂದರೆ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಅಂದರೆ ಚಿಕನ್ ಮೇನ್ ಚಿಕನ್ ಮತ್ತು ಟೊಮೊಟೊ ಈರುಳ್ಳಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಇವೆಲ್ಲ ಎಣ್ಣೆ ಅದಕ್ಕೆ ಬೇಕಾಗಿರೋ ಟೈಮು ಐಟಮ್ಸು ಮತ್ತು ಹೇಗ್ ಮಾಡೋದು ಅಂದರೆ ಪಸ್ಟು ಬಾಣಲೆಯಲ್ಲಿ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಹುಯ್ದು ಅದಕ್ಕೆ ಈರುಳ್ಳಿ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಈ ಹಸಿಮೆಣ್ಸಿನ್ಕಾಯಿ ಇವೆಲ್ಲವೂ ಹಾಕಿ ಚೆನ್ನಾಗಿ ಹುರಿ ಹುರಿಬೇಕು ಅದು ಚೆನ್ನಾಗಿ ಹುರಿದ್ಮೇಲೆ ಟೊಮೊಟೊ ಹಾಗ್ ಚಿಕನ್ ಹಾಕಿ ಚೆನ್ನಾಗಿ ಅದು ಬೇಯೋ ತನಕ ವೇಯ್ಟ್ ಮಾಡಬೇಕು ಅದು ಚೆನ್ನಾಗಿ ಬೆಂದಮೇಲೆ ಅದು ಆಯಿಲೆಲ್ಲ ಅದು ಮೇಲುಗಡೆ ಬರಬೇಕು ಚೆನ್ನಾಗಿ ಅದು ಬೇಯೋ ತನಕ ನಾವು ವೇಯ್ಟ್ ಮಾಡಬೇಕು ವೇಯ್ಟ್ ಮಾಡ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಬಿಟ್ಟು ನಾವೆಷ್ಟು ಅಕ್ಕಿ ತೊಗೊಂಡಿರ್ತೀವೋ ಅದಕ್ಕೆ ತಕ್ಕಷ್ಟು ನೀರನ್ನು ತಗೊಂಡು ಅದಕ್ಕೆ ಹುಯ್ಬೇಕು ಹುಯ್ದ್ ಬಿಟ್ಟು ಅದಕ್ಕೆ ನೀರು ಚೆನ್ನಾಗಿ ಕುದಿ ಬರೋ ತನಕ ವೇಯ್ಟ್ ಮಾಡಿ ನಂತರ ಆಮೇಲೆ ಅರೆ ಅಕ್ಕಿಯ ಹಾಕ್ಬೇಕು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಉಪ್ಪು ಒಂದು ಸ್ವಲ್ಪ ಹಾಕಿ ಕ್ಲೋಸ್ ಮಾಡಿ ಬೇಕಾದರೆ ನಿಮ್ಮ ಖಾರಕ್ಕೆ ತಕ್ಕಷ್ಟು ಸ್ ಖಾರದ್ ಪುಡಿಯು ಹಾಕಿ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ಇಟ್ಟು ಅದನ್ನು ಒಂದು ಸ್ವಲ್ಪ ವೇಯ್ಟ್ ಮಾಡಬೇಕು ನಂತರ ಒಂದು ಅರ್ಧ ಗಂಟೆ ಆದಮೇಲೆ ಅದನ್ನು ತೆಗೆದು ನೋಡಿದ್ರೆ ಅದು ಚೆನ್ನಾಗಿ ಬೆಂದಿರುತ್ತೆ ಚೆನ್ನಾಗಿ ಬೆಂದಮೇಲೆ ಅದನ್ನು ತೆಗೆದು ನೋಡಿದ್ರೆ ಬಿರಿಯಾನಿ ರೆಡಿ ಚೆನ್ನಾಗಿ ತಿಂದು ನೋಡಬೇಕು ಬಿರ್ಯಾನಿಯ ಬಿರ್ಯಾನಿಯ ಚೆನ್ನಾಗಿ ತಿಂದು ನೋಡಿದ್ರೆ ಸಕ್ಕತ್ತಾಗಿರುತ್ತೆ ನಂತರ ನಾವು ಸಹ ಸ್ನ್ಯಾಕ್ಸ್ ರೆಸಿಪೀಸು ಮಾಡ್ಕೋ ಮಾಡ್ತಿದ್ದೋ ಕೊರೋನಾ ಟೈಮಲ್ಲಿ ಈವ್ನಿಂಗ್ ಆದರೆ ಸ್ ಸ್ನ್ಯಾಕ್ಸ್ ರೆಸಿಪೀಸ್ ಮಾಡೋದೆ ಕೆಲಸ ಸಮೋಸ ಮಾಡೋದು ಮತ್ತು ಈ ಮಕ್ರೋನಿ ಮಾಡೋದು ಕಾಫಿ ಬಜ್ಜಿ ಈ ಥರಯೆಲ್ಲ ಮಾಡ್ತಾಯಿದ್ದೋ ಬಜ್ಜಿ ಹೇಗೆ ಸಿಂಪಲ್ಲಾಗಿ ಓಟ್ಸಲ್ಲೂ ಕೂಡ ಮಾಡ್ಬೋದು ಓಟ್ಸಲ್ಲಿ ಬಜ್ಜಿ ಹೇಗೆ ಮಾಡೋದಂದ್ರೆ ಬ್ ಪಕೋಡ ಮಾಡ್ಬೋದು ಅಂದರೆ ಓಟ್ಸ್ ಪಕೋಡ ಹೇಗ್ ಮಾಡೋದು ಅಂದರೆ ಸಿಂಪಲ್ಲಾಗಿ ಈರುಳ್ಳಿ ಎಲ್ಲಾ ಕಟ್ ಚೆನ್ನಾಗಿ ಈರುಳ್ಳಿ ಕಟ್ ಮಾಡ್ಕೊಬೇಕು ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಾಲ್ಟು ಮತ್ತು ಖಾರದ್ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಡಾಯನ್ನು ಇಟ್ಟು ಅದು ಹೀಟಾದಮೇಲೆ ಎಣ್ಣೆ ಹುಯ್ದು ಅದು ಚೆನ್ನಾಗಿ ಹೀಟಾಗೋ ತನಕ ವೇಯ್ಟ್ ಮಾಡಿ ನಂತರ ಮಿಕ್ಸ್ ಮಾಡಿರೋದು ಈರುಳ್ಳಿ ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಬೇಕಿದ್ದರೆ ಖಾರದ್ ಪುಡಿ ಇವೆಲ್ಲವೂ ಹಾಕಿ ಅದಕ್ಕೆ ಓಟ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಎಣ್ಣೆಗೆ ಹಾಕಿ ಲೈಟಾಗಿ ಮಿಕ್ಕ ಅಲ್ಲಾಡಿಸಿ ಅದು ಒಡೆದೋಗದೆ ಇರೋ ತನಕ ಇದು ಮಾಡಿಬಿಟ್ಟು ತೆಗ್ದರೆ ಸೂಪರಾಗಿ ಚೆನ್ನಾಗಿರುತ್ತೆ ಓಟ್ಸ್ ಪಕೋಡವೂ ಕೂಡ ನೆಕ್ಸ್ಟು ತಿಂದು ನೋಡೋದಕ್ಕೇನು ಸೂಪರಾಗಿರುತ್ತೆ ಓಟ್ಸ್ ಪಕೋಡ ಆಮೇಲೆ ಏನಪ್ಪಾ ಅಂದರೆ ಮತ್ತು ಕೊರೋನಾ ಟೈಮಲ್ಲಿ ಏನು ಮಾಡ್ತಾಯಿದ್ದೋ ಅಂದರೆ ಚಪಾತಿ ಮಾಡ್ತಾಯಿದ್ದೋ ಚಪಾತಿ ಈಝಿ ಚಪಾತಿ ಮಾಡ್ತಾಯಿದ್ದೋ

ಚಪಾತಿಲಿ ವೆರೈಟಿ ವೆರೈಟಿ ಚಪಾತಿ ಇರುತ್ತೆ ಎಗ್ ಹಾಕಿ ಚಪಾತಿ ಮಾಡ್ಬೋದು ಮತ್ತು ವೆಜಿಟೇಬಲ್ಸ್ ಹಾಕಿ ಅದನ್ನು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ತೆಳುವಾಗಿ ಮಾಡ್ಕೊಂಡು ಮಾಡೋ ಥರವೂ ಮಾಡ್ತಾಯಿದ್ದೋ ಅದೇಗಪ್ಪಾ ಮಾಡೋದಂದರೆ ನಾವು ಒಂದು ಸ್ವಲ್ಪ ಅಕ್ಕಿ ಹಸಿ ಹಿಟ್ಟು ಮತ್ತು ರಾಗಿ ಹಸಿ ಹಿಟ್ಟು ಆಮೇಲೆ ಗೋಧಿ ಹಸಿ ಹಿಟ್ಟು ಮೂರನ್ನೂ ಮಿಕ್ಸ್ ಮಾಡ್ಕೊಬೇಕು ಮೂರನ್ನೂ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಕ್ಯಾರೆಟ್ ಆಮೇಲೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಇವೆಲ್ಲವೂ ಕೈಯಲ್ಲೇ ತುರಿದು ಹಾಕ್ಕೊಂಡು ಅದಕ್ಕೆ ಬೇಕಾದಷ್ಟು ಉಪ್ಪು ಮತ್ತು ಹಾಕಿ ಮಿಕ್ಸ್ ಮಾಡ್ಕೊಳೋದು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಒಂದು ಕಡೆ ಮಡಗ್ಬಿಡಬೇಕು ಅದನ್ನು ಇಟ್ಬಿಟ್ಟು ಅದಕ್ಕೆ ಆಮೇಲೆ ಒಂದು ತವಾ ತೊಗೊಂಡು ಅದಕ್ಕೆ ಎಣ್ಣೆ ಹಾಕಿ ಆ ಹಸಿ ಹಿಟ್ಟನ್ನ ಎತ್ತಿ ತೆಳುವಾಗಿ ಹಾಕೋ ಹಾಕ್ಬಿಟ್ಟು ಬೇಕಾದಷ್ಟು ಎಣ್ಣೆಗೆ ಈ ಕಡೆ ಆ ಕಡೆ ಹಾಕದ್ರೆ ಚೆನ್ನಾಗಿರುತ್ತೆ ನೆಕ್ಸ್ಟು ಏನಪ್ಪಾ ಅಂದರೆ ಕಾಫಿ ಟೀ ಮಾಡ್ತಾಯಿದೀವಿ ಟೀಯಲ್ಲಿ ಯಾವ ರೀತಿಯಾದ ಟೀ ಅಂದರೆ ಪುದೀನ ಟೀ ಮತ್ತು ಏಲಕ್ಕಿ ಟೀ ಏಲಕ್ಕಿ ಟೀ ನೆಕ್ಸ್ಟು ಇವೆಲ್ಲ ಮಾಡ್ತಾಯಿದ್ವಿ ಜ್ಯೂಸಸ್ ಜ್ಯೂಸ್ ಮಾಡ್ತಾಯಿದ್ದೆ ಫ್ರೂಟ್ ಜ್ಯೂಸುಗಳ್ನ ಫ್ರೂಟ್ ಜ್ಯೂಸು ಫ್ರೂಟ್ ಜ್ಯೂಸಲ್ಲಿ ಆ್ಯಪಲ್ ಫ್ರೂಟ್ ಆ್ಯಪಲ್ ಜ್ಯೂಸ್ ಮತ್ತು ಕಿತ್ತಳೆ ಹಣ್ಣಿನ ಜ್ಯೂಸನ್ನ ಮನೇಲೆ ಮಾಡ್ತಾಯಿದೀವಿ ಮಾಡಿ ಅದನ್ನು ಕುಡಿಯೋದು ಈ ಥರ ತಿಂಡಿ ತಿನಿಸುಗಳನ್ನ ಮಾಡ್ತಾಯಿದ್ವಿ ಲಾಕ್ಡೌನ್ ಟೈಮಲ್ಲಿ ನೆಕ್ಸ್ಟು ಏನಪ್ಪಾ ಮಾಡ್ತಾಯಿದ್ವಿ ಅಂದರೆ